ಹಿಂದೂ ಧರ್ಮದಲ್ಲಿ ಹಾಂ ಹಿಂದಿನ ಕಾಲದಿಂದಲೂ ದೈಹಿಕವಾಗಿ ಆರೋಗ್ಯಕರವಾಗಿ ತಮ್ಮ ಜೀವನವನ್ನು ನಡೆಸಬೇಕೆಂದು ಹೇಳುತ್ತದೆ ದೈಹಿಕವಾಗಿ ನಾವು ದೈಹಿಕವಾಗಿ ತುಂಬ ನ ಧೈರ್ಯವಾಗಿದ್ದು ಆರೋಗ್ಯದಲ್ಲಿ ತುಂಬ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಜೀವನದ ಅತ್ಯಂತ ಜೀವನದಲ್ಲಿ ಅತ್ಯಂತ ಆದ ಅತ್ಯಂತವಾಗಿ ನಾವು ಆರೋಗ್ಯವನ್ನು ಆರೋಗ್ಯ ಆರೋಗ್ಯವಾಗಿಯೇ ಆರೋಗ್ಯವಾಗಿದ್ದರೆ ನಮ್ಮ ದೇಹದ ದೇಹವು ದೈಹಿಕವಾಗಿ ಪ್ರವಾ ದೈಹಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿ ಶಕ್ತಿಯುತವಾಗಿ ಇರುವುದರಿಂದ ನಾವು ದಿನನಿತ್ಯವು ಆರೋಗ್ಯಮಯವಾಗಿ ಹೋಗುತ್ತೇವೆ ಇಲ್ಲಿನ ವಿಧಾನಗಳು ದೈಹಿಕವಾಗಿರಲು ವಿಧಾನಗಳು ನಾವು ಭಾರತದಲ್ಲಿ ಯೋಗ ಯೋಗವು ದೈನಂದಿನ ದಿನಗಳಲ್ಲಿ ದೈನಂದಿನ ದಿನಗಳಲ್ಲಿ ಮಾಡೋದರಿಂದ ದೇಹವು ಆರೋಗ್ಯವಾಗಿದ್ದು ನಮ್ಮನ್ನು ನ ರಕ್ಷಿಸಿಕೊಳ್ಳಲು ತುಂಬ ಅನುಕೂಲ ಅಂತ ಹೇಳ್ಬೋದು ನಮ್ಮ ಆರೋಗ್ಯ ರಕ್ಷಣೆಯನ್ನು ನಾವು ಹಾಗೆಯೇ ನೋಡಿಕೊಳ್ಳಬೇಕು ಮತ್ತು ಹಾಗೆಯೇ ನಮ್ಮ ಆರೋಗ್ಯ ಚಾ ಆರೋಗ್ಯ ಚಟುವಟಿಕೆ ಆರೋಗ್ಯ ರಕ್ಷಣೆ ದೈಹಿಕವಾಗಿ ಇರುವುದು ತುಂಬ ಒಳ್ಳೆಯದಂತ ಹೇಳ್ಬೋದು